ನಾವು ಕೆಲವೊಮ್ಮೆ ತರಕಾರಿ ತಾಣಕ್ ಹೋದಾಗ ಬಸ್ಸಿಗೆ ಹೋದಾವಾ ಅಥವಾ ಏನಾದರೂ ಅಂಗಡಿಗೆ ಹೋದಾಗ ಬಟ್ಟೆ ತರಲಿಕ್ಕೆ ಹೋದಾಗ ಅಲ್ಲಿ ತುಂಬ ಜನ ಬಂದಿರ್ತಾರೆ ಕೆಲವ್ರಿಗೆ ಕನ್ನಡ ಅರ್ಥ ಆದರ ಕೆಲವ್ರಿಗೆ ಅರ್ಥ ಆಗಲ್ಲ ಅವರು ಹಿಂದಿ ತಮಿಳು ತೆಲುಗು ಆ ಥರ ಮಾತಾಡ್ತಾಯಿರ್ತಾರೆ ಅಂತವ್ರಿಗೆ ನಾವು ಏ ಸರ್ಕೊ ಬಾರೋ ಹೋಗೋ ಅಂದರೆ ಅವರಿಗೆ ಅರ್ಥ ಆಗಲ್ಲ ಅವರ ಭಾಷೆ ನಮಗೆ ಬರಲ್ಲ ಹಾಗಾಗಿ ಅವರಿಗೆ ಏನಾನ ಕೈ ಸನ್ನೆ ಬಾಯಿ ಸನ್ನೆ ಮಾಡಿ ಈ ಕಡೆ ಸರೀರಿ ಹೀಗೋಗ್ರಿ ಅಂತ ನಾವು ಹೇಳ್ಬಹುದು ಅವರಿಗೆ ಕನ್ನಡದಾಗೆ ಅರ್ಥಾಗಂಗೆ ನಾವು ಕನ್ನಡ ಅರ್ಥಾಗಲ್ಲಲ್ಲ ಅವರಿಗೆ ಏನೇನು ಕೈ ಸನ್ನೆ ಬಾಯಿ ಸನ್ನೆ ಮಾಡಿನೇ ಹೇಳ್ಬೇಕಾಗುತ್ತೆ ಅವ್ರಿಗೆ ಆಗ ಸ್ವಲ್ಪ ಅರ್ಥ ಮಾಡ್ಕೋತ್ತಾರೆ ಇಲ್ಲಿ ನಮ್ಮಲ್ಲಿನೂ ಒಬ್ರು ಇದ್ದಾರೆ ಅವರಿಗೆ ಪೂರ ಕನ್ನಡನೇ ಬರ್ತಾಯಿಲ್ಲ ಅವರಿಗೆ ಅವರು ಬಿಹಾರದವರು ಅವರಿಗಾದ್ರುನೂ ನಾವು ಕೈ ಸನ್ನೆ ನಾವು ಕನ್ನಡದಾಗೆ ಹೇಳಿದ್ರುನೂ ಅವರು ಬಾ ಹೋಗು ಅನ್ನೋದನ್ನು ಅವರೂ ಕೆಲವು ಮಾತುಗಳು ಕಲ್ತಿದ್ದಾರೆ ಮಜ್ಜಿಗೆ ಹಾಲು ಮೊಸರು ಬರಲ್ಲ ಹೋಗು ಮುದ್ದೆ ಸಾಂಬರು ಈ ಥರದ್ದು ಅವರುನೂ ಕಲಿತ್ಕೊಂಡಿದ್ದಾರೆ ಇಲ್ಲಿ